ನಾವು ಹೊಲ ಗದ್ದೆಗಳಲ್ಲಿ ಎಷ್ಟು ಸಮಯ ಕೆಲಸ ಮಾಡ್ತೇವೆ ನಾವು ಎಂಟು ಹತ್ತು ತಾಸು ಕೆಲಸ ಮಾಡ್ತೇವೆ ಸಮಯ ಮುಖ್ಯ ನಾವು ಸಮಯ ಹೇಗೆ ಕಳಿಬೇಕಂದರೆ ನಾವು ಹೊಲ ಮೊದಲು ಪಸ್ಟ್ ಹರಗಿ ಅಲ್ಲಿಂದ ಹೇಗೆ ನಾವು ಸಮನತಟ್ಟು ಮಾಡಬೇಕು ಹೇಗೆ ಬೆಳೆ ಬೆಳೆಯೋರಿಗೆ ಅನುಕೂಲ ಮಾಡಬೇಕು ನಾವು ಯಾವ ಸಮಯಲ್ಲಿ ಯಾವ ಬೆಳೇನ ತೆಗೆದುಕೊಳ್ಳಬೇಕು ಅಲ್ಲಿ ಏನೇನು ಕೆಲಸ ಮಾಡಬೇಕು ಮೊದಲು ಪಸ್ಟು ಭೂಮಿ ಎಲ್ಲವನ್ನು ಹರಗಿ ಸ್ವಚ್ಛ ಮಾಡಿ ಒಬ್ಬ ಬಂದಂಥ ಒಂದು ಒಂದು ರೆಂಟೆ ಕುಂಟೆ ತೆಗೆದುಕೊಂಡು ಎಲ್ಲ ಸರಿಯಾಗಿ ನೀಟಾಗಿ ಒಂದು ಒಳ್ಳೆಯ ಭೂಮಿ ಫಲವತ್ತು ಮಾಡ್ಕೋಬೇಕು ಆಮೇಲೆ ಫಲವತ್ತು ಮಾಡಿದಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಉಳುಮೆ ಮಾಡಿ ಆಮೇಲೆ ಅದಕ್ಕೆ ನೀರು ಸಿಂಪಡಿಸಿ ಮೊದ್ಲ್ ಬೀಜವನ್ನು ಬಿತ್ತಬೇಕು ಬಿತ್ತಿ ಅದು ಎಷ್ಟು ಗಂಟೆ ಸಮಯ ಆಗುತ್ತೆ ಎಂಟು ಗಂಟೆ ಆಗ್ಬೋದು ಹತ್ತು ಗಂಟೆ ಆಗ್ಬೋದು ಒಂದು ಆರು ತಾಸು ಆಗ್ಬೋದು ಒಮ್ಮೆ ಹನ್ನೊಂದು ತಾಸು ಆಗ್ಬೋದು ಈಗ ಈಗ ನಾವು ಒಂದು ನಾವು ಒಂದು ಬೀಜವನ್ನು ಈಗ ಉದಾಹರಣೆ ತೊಗೊಂಡರೆ ಶೇಂಗಾ ಶೇಂಗಾ ತೊಗೊಂಡು ಬಿತ್ತಿದರೆ ಎಲ್ಲ ಒಂದು ಭೂಮಿಯನ್ನು ಸ್ವಚ್ಛ ಮಾಡಿ ಹದ ಮಾಡ್ತಾ ಹೋಗಿ ಒಂದು ಒಂದು ಸಮತಟ್ಟಾಗಿ ಭೂಮಿ ಮಾಡಿ ಆಮೇಲೆ ಅದಕ್ಕೆ ರಂಟೆಯಿಂದ ಒಂದು ಉದ್ದನೆಯ ಮಡಿಯನ್ನು ಮಾಡಬೇಕು ಮಾಡಿ ಬಂದು ಬಂದು ಕ ಶೇಂಗಾ ಬೀಜವನ್ನು ಬಿತ್ತಬೇಕು ಬಿತ್ತಿ ಆಮೇಲೆ ನಾವು ಅದರಿಂದ ಭೂಮಿ ಹದ ಮಾಡಿಕೊಂಡು ನೀರು ಸಿಂಪಡಿಸಬೇಕು ನೀರು ಸಿಂಪಡಣೆ ಮಾಡಿಕೊಂಡು ಕೃಷಿ ಕೆಲಸಕ್ಕೆ ಮೊದಲು ಆದ್ಯತೆ ನೀಡಬೇಕು ಆಮೇಲೆ ನಾವು ಭೂಮಿಯಲ್ಲಿ ತಾವು ಬೆಳೆದಂಥ ಒಂದು ಯಾವುದೇ ಕೃಷಿ ಕೆಲಸ ಇರಲಿ ನಮ್ಮ ಆರೋಗ್ಯಕ್ಕೆ ಎಲ್ಲ ಮತ್ತು ಅದನ್ನು ಪರೀಕ್ಷೆ ಮಾಡಬೇಕು ಮಾಡಿಕೊಂಡು ಹೊಲ ಗದ್ದೆಯಲ್ಲಿ ನಾವು ಸಮಯವನ್ನು ತೆಗೆದುಕೊಂಡು ಈಗ ಕರೆಂಟ್ ಒಂದು ವೇಳೆ ವಿದ್ಯುತ್ ಬೇಕೇ ಬೇಕು ಕರೆಂಟ್ ನೀರು ವಿದ್ಯುತ್ ವಿದ್ಯುತ್ ಅಭಾವವಿರುವುದರಿಂದ ನಾವು ಯಾವ ಸಮಯದಲ್ಲಿ ವಿದ್ಯುತ್ ಬರುತ್ತದೆ ಎಂಬುದನ್ನು ನಾವು ಅದನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು ಪರೀಕ್ಷೆ ಮಾಡಿಕೊಂಡು ವಿದ್ಯುತ್ ನಮಗೆ ಎಂಟು ತಾಸು ಬೇಕು ಎಂಟು ತಾಸು ಇದ್ದರೆ ರಾತ್ರಿ ಟೈಮಲ್ಲಿ ನಾವು ಬೆಳಗ್ಗೆ ಎದ್ದು ಹೋಗಿ ನೀರು ಕಟ್ಟಬೇಕು ನೀರು ಕಟ್ಟಿ ಎಲ್ಲ ಕಳೆಗಳೆಲ್ಲ ಸ್ವಚ್ಛ ಮಾಡುತ್ತಾ ಹೋಗಿ ಬೆಳೇನ ಬೆಳಿಬೇಕು ಬೆಳೆ ಬೆಳೆಯುತ್ತ ಹೋದಂತೆಲ್ಲ ಹಾಗೆ ಬೆಳೆ ಹೇಗೆ ಬಂದಿದೆ ಈಗ ಹೇಗ್ ಯಾವ ಥರ ಇದೆ ಏನು ಹೀಗೆ ಮಾಡಬೇಕು ಇದಕ್ಕೆ ಯಾವ ಗೊಬ್ಬರ ಹಾಕ್ಬೇಕು ಯಾವ ಎಣ್ಣೇನ್ ಸಿಂಪಡಿಸಬೇಕು ಅಂತೂ ನಾವು ಎಲ್ಲ ವಿಚಾರ ಮಾಡಬೇಕು ಹಾಗೆ ಕೆಲಸ ಮಾಡುತ್ತಾ ಹೋದ ನಂತರ ಮುಂದೆ ಬೆಳೆ ಒಳ್ಳೆಯ ಫಸಲು ಬರುವಂತೆ ಒಂದು ನೋಡಬೇಕು ಟೇಸಿ ಅದನ್ನೊಂದು ಸಮಯವನ್ನು ತೆಗೆದುಕೊಂಡು ತೆಗೆದುಕೊಂಡು ರೈತರಿಂದ ನಾವು ಒಳ್ಳೆ ನಾವು ಬೆಳೆದಂಥ ಬೆಳೆ ಹೇಗಿದೆ ಹೇಗಿಲ್ಲ ಏನೇನು ಕೆಲಸ ನಾವು ಎಷ್ಟು ತಾಸು ಕೆಲಸ ಮಾಡಿದೀವಿ ಏನಿಲ್ಲ ಅಂತ ಎಲ್ಲ ಪರೀಕ್ಷೆ ಮಾಡುತ್ತಾ ಹೋಗಬೇಕು ಆಮೇಲೆ ನಮ್ಮ ನಾವು ಒಂದು ಬೆಳೆದಂಥ ಬೆಳೆಗೆ ಯಾವ ಸಮಯದಲ್ಲಿ ನೀರು ಕೊಡಬೇಕು ಯಾವ ಸಮಯದಲ್ಲಿ ನಾವು ಅದಕ್ಕೆ ಗೊಬ್ಬರ ಹಾಕ್ಬೇಕು ಎಣ್ಣೆ ಹೇಗೆ ಸಿಂಪಡಿಸಬೇಕು ನಮ್ಮ ಬೆಳೆ ಹೇಗಿದೆ ನಮ್ಮ ಆರೋಗ್ಯ ಹೇಗಿದೆ ಎಲ್ಲ ಒಂದು ನಮಗೆ ಯಾವ ಬೆಳೆ ಬೆಳೆದ್ರೆ ಹೇಗೆ ಲಾಭಕಾರಿ ಆಗುತ್ತದೆ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಬೇಕು ಆಮೇಲೆ ಸರ್ಕಾರ ನಮಗೆ ಯಾವ ಅನುಕೂಲ ಮಾಡಿ ಕೊಟ್ಟಿದೆ ಸರ್ಕಾರದಿಂದ ನಮ್ಗೇನು ಅನುಕೂಲ ಆಗಿದೆ ನಾವು ಈ ಬೆಳೆ ಬೆಳೆದ್ರೆ ನಮ್ಗೇನು ಅನುಕೂಲ ಎಷ್ಟು ನಮಗೆ ಲಾಭ ಲಾಭವಾಗುತ್ತೆ ಈಗ ನಮ್ಮ ಕೃಷಿ ಕೆಲ್ಸನೂ ಮಾಡ್ತೇವಂತೇಳಿ ನಮಗೆ ಆರೋಗ್ಯ ಮುಖ್ಯ ಹೀಗಾಗಿ ಬಾಯಿಗೆ ಒಂದು ಒಳ್ಳೆಯ ಒಂದು ಬಟ್ಟೆ ಕಟ್ಟಿಟ್ಕೊಂಡು ಎಣ್ಣೆ ಸಿಂಪಡಿಸ್ತಾ ಹೋಗಿ ಆ ಬೆಳೆಗೆ ನಾವು ಉತ್ತಮವಾದ ಒಂದು ಸಿಮ್ ಎಣ್ಣೆ ಸಿಂಪಡಿಸಿ ಸರಿಯಾಗಿ ಚಂದದ ಗೊಬ್ಬರ ಹಾಕಿ ಈಗ ನಾವು ಒಳ್ಳೆಯ ಬೆಳೆ ಬೆಳೆಯಲು ಒಂದು ಸಮಯ ನಿಗದಿ ಮಾಡಿಕೊಂಡು ಒಂದು ಆ ಬೆಳೆಗೆ ಏನೆಲ್ಲ ಏನು ಬೇಕು ಏನಿಲ್ಲ ಒಂದು ವಿಚಾರ ಮಾಡುತ್ತಾ ಹೋಗಿ ನಾವು ಹೊಲ ಗದ್ದೆಯಲ್ಲಿ ಸುಮಾರು ದಿನಕ್ಕೆ ಎಂಟು ತಾಸು ಕೆಲಸ ಮಾಡುತ್ತೇವೆಂದಾದರೆ ಅದಕ್ಕೆ ನಮಗೆ ವಿದ್ಯುತ್ ಬೇಕಾಗುತ್ತದೆ ವಿದ್ಯುತ್ತು ಇಲ್ಲದಿದ್ದರೆ ಕೆಲಸ ನಡೆಯುವುದಿಲ್ಲ ನಮಗೆ ವಿದ್ಯುತ್ ಇದ್ದರೆ ನಮಗೆ ನೀರು ಅನ್ಕ್ ಹರಿಸಲು ಅನುಕೂಲವಾಗುತ್ತದೆ ಆಮೇಲೆ ಒಂದು ವಿದ್ಯುತ್ತು ಸರಿಯಾಗಿ ಇದೆಯೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿಕೊಳ್ಳಬೇಕು ಪರೀಕ್ಷೆ ಮಾಡಿಕೊಂಡು ಆಮೇಲೆ ನಮಗೆ ಯಾವ ಟೈಮ್ ಅನುಕೂಲ ಆಗುತ್ತದೆ ಯಾವ ಟೈಮ್ ಇಲ್ಲ ನೀರು ಹರಿಸಿಕೊಂಡು ನಾವು ಕೃಷಿ ಕೆಲಸವನ್ನು ಮಾಡುತ್ತಾ ಮತ್ತು ನಮ್ಮ ಆರೋಗ್ಯ ಕಡೆಗೆ ಭಾಳ ಹೆಚ್ಚಿನ ಒಂದು ಲಕ್ಷ್ಯ ಕೊಡಬೇಕು ನಮ್ಮ ಆರೋಗ್ಯ ಉತ್ತಮವಾಗಿದ್ರೆ ನಾವು ಒಳ್ಳೆಯ ಒಂದು ಒಂದು ಒಂದು ಗಟ್ಟಿಮುಟ್ಟಾದ ರೈತನಂತ ನಾವು ಒಂದು ನಮ್ಮಲ್ಲೇ ನಾವೇ ಒಂದು ವಿಚಾರ ಮಾಡಿಕೊಳ್ಳುತ್ತ ಹೋಗಿ ನಾವು ಒಳ್ಳೆಯ ಬೆಳೆಯನ್ನು ಬೆಳಿಬೋದು ಹೀಗಾಗಿ ಒಳ್ಳೆಯ ಬೆಳೆ ಬೆಳೆದಲ್ಲಿ ಹೊಲ ಗದ್ದೆಗಳು ನಮಗೆ ಎಷ್ಟು ಅನುಕೂಲವೋ ನಮಗೆ ಆಹಾರ ಎಷ್ಟು ಮುಖ್ಯವೋ ನಮ್ಮ ದೇಶದ ಒಂದು ಪ್ರಗತಿಗೆ ಆಹಾರವನ್ನು ಒಂದು ಒದಗಿಸುವಲ್ಲಿ ನಾವೆಷ್ಟು ಸಮರ್ಥರಿದ್ದೇವೆ ಎಂಬುದನ್ನು ನಾವು ಒಂದು ವಿಚಾರ ಮಾಡಬೇಕು ಈಗ ನಾವು ಒಂದು ವೇಳೆ ನಾವು ಸ ಈಗ ನಮ್ಮ ಅನುಕೂಲ ಆದರೆ ಒಂದು ಹಣಕಾಸಿನ್ ತೊಂದರೆ ಇತ್ತಂದರೆ ಆಮೇಲೆ ನಾವು ಒಂದು ಕೇಂದ್ರ ಸರ್ಕಾರದ ಒಂದು ಫಸಲ್ ಭೀಮಾ ಯೋಜನೆ ಪಡೆದುಕೊಳ್ಳಬೇಕು ಪಡೆದುಕೊಂಡು ಹೊಲ ಗದ್ದೆಗಳಲ್ಲಿ ನಮಗೆ ಯಾವ ಬೆಳೆಗೆ ಎಷ್ಟೊಂದು ಎಷ್ಟು ರೊಕ್ಕ ಬೇಕು ಎಷ್ಟು ನಮಗೆ ಲಾಭವಾಗ್ತದೆ ಯಾವ ಬೆಳೆ ಬೆಳಿಬೇಕು ಹೇಗಿಲ್ಲ ಏನು ಎಲ್ಲ ಮಗ್ಗಲು ಪಕ್ಕದ ಹೊಲದಲ್ಲೂ ಆ ರೈತನು ಏನು ಮಾಡ್ತಾನೆ ನಾವು ಒಂದು ವಿಚಾರ ಮಾಡಬೇಕು ವಿಚಾರ ಮಾಡಿಕೊಂಡು ನಮ್ಗೆ ಅನುಕೂಲವಾದಂಥ ಒಂದು ನಾವು ಒಳ್ಳೆ ಕೆಲಸವನ್ನು ಮಾಡಬೇಕು ನಾವು ಬೆಳೆದಂಥ ಬೆಳೆಯಲ್ಲಿ ಈಗ ಉದಾಹರ್ಣೆಗೆ ಕ ಶೇಂಗಾ ಆಯ್ತು ಶೇಂಗಾ ತೊಗೊಂಡು ಕುಂಡ್ರೆ ಶೇಂಗಾ ಬೆಳೆ ನಮಗೆ ಎಷ್ಟು ಅನುಕೂಲ ನಮಗೆ ಆ ಬೆಳೆಯಿಂದ ನಮಗೇನು ಲಾಭವಾಗ್ತದೆ ನಮಗೆ ಅದು ಹೇಗೆ ನಮಗೆ ಸಹಕಾರಿಯಾಗುತ್ತೆ ನಮಗೆ ಅದರಿಂದ ನಮಗೆ ಎಷ್ಟು ಬೆಳೆಯಲ್ಲಿ ಲಾಭವಾಗ್ತದೆ ಅಂತ ನಾವು ಒಂದು ವಿಚಾರ ಮಾಡಬೇಕು ವಿಚಾರ ಮಾಡಿ ಆ ಬೆಳೆಯನ್ನು ಬೆಳೆದರೆ ಒಳ್ಳೆಯ ರೀತಿಯಲ್ಲಿ ಫಸಲು ಬೆಳಿಬೇಕಾದರೆ ನಮಗೆ ಎಷ್ಟೆಲ್ಲ ಒಂದುಸರಿ ಅನನುಕೂಲಗಳು ಅನುಕೂಲಗಳು ಆಗುತ್ತದೆ ಅನನುಕೂಲಾನ ಎಲ್ಲ ಒಟ್ಟು ಸರಿಯಾಗಿ ನೀಗಿಸಿಕೊಂಡು ಅನುಕೂಲವಾಗಿ ನಮ್ಮ ದೇಶದ ಪ್ರಗತಿಗೆ ಒಂದು ಉತ್ತಮ ಒಂದು ರೈತನಾಗಿ ಬೆಳೆಯಲು ಈಗ ಒಂದು ದೇಶ ರೈತರ ಬೆನ್ನೆಲುಬು ಎಂದು ಕರೆಯುತ್ತಾರೆ ಹಾಗಾಗಿ ನಾವು ಒಳ್ಳೆಯ ಒಂದು ಬೆಳೆ ಬೆಳೆದುಕೊಂಡು ರೈತರಿಗೆ ಒಂದು ಉತ್ತಮ ನಾಗರೀಕನಾಗಬೇಕು ದೇಶಕ್ಕೆ ಆರ್ ಆರ್ ಆರೋಗ್ಯ ದೃಷ್ಟಿಯಿಂದ ಉತ್ತಮ ಬೆಳೆಯನ್ನು ಕೊಡಬೇಕು ಉತ್ತಮ ಬೆಳೆ ಕೊಟ್ಟು ದೇಶದ ಪ್ರಗತಿಗೆ ನಾವು ಉತ್ತಮ ನಾಗರೀಕನಾಗಿ ಬೆಳೆಯಬೇಕು ಹಾಗಾಗಿ ನಾವು ಆರೋಗ್ಯ ಮೊದಲು ಮುಖ್ಯ ಆರೋಗ್ಯ ಆಮೇಲೆ ಲಾಭ ಈಗ ಒಮ್ಮೆ ರೇಟ್ ಕಮ್ಮಿ ಆಗ್ಬೋದು ಮಾರ್ಕೆಟ್ನಾಗ ಒಮ್ಮೆ ರೇಟ್ ಹೆಚ್ಚಾಗ್ಬೋದು ಈಗ ಉದಾಹರ್ಣೆ ತಕೊಂಡ್ರೆ ಒಂದು ಟಮಾಟಿರ್ಬೋದು ಒಮ್ಮೆ ನೂರು ರೂಪಾಯಿ ಕೆ ಜಿ ಒಮ್ಮೆ ಇಪ್ಪತ್ತು ರೂಪಾಯಿ ಕೆ ಜಿ ಹಾಗೆ ಮಾರುಕಟ್ಟೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾರುಕಟ್ಟೆ ಒಂದು ನಾವದನ್ನು ಮಾಡಿಕೊಂಡು ಸರ್ಕಾರದಿಂದ ನಾ ಒಂದು ಒಂದು ಉತ್ ಒಂದು ಒಳ್ಳೆಯ ಉತ್ತಮವಾದ ಸ್ಪಂದನೆ ತೆಗೆದುಕೊಳ್ಳಬೇಕು ಸರ್ಕಾರದಿಂದ ಪಡೆದುಕೊಂಡು ಒಂದು ಉತ್ತಮ ಬೆಳೆಯಿಂದ ನಾವು ಒಬ್ಬ ರೈತ ಉತ್ತಮವಾದಾಗ ರೈತ ನಾಗರೀಕ ಅನ್ನೋ ಒಂದು ಲಾಭಕಾರಿಯಾಗಬೇಕು ನಮಗೆ ರೈತರು ನಾವು ಒಳ್ಳೆಯ ರೀತಿಯಿಂದ ಬೆಳೆದುಕೊಂಡು ಬೆಳೆ ದೇಶದ ಪ್ರಗತಿಗೆ ಎಷ್ಟು ಮುಖ್ಯವು ಎಂಬುದನ್ನು ನಾವು ನಮಗೆ ನಾವೇ ವಿಚಾರ ಮಾಡಿಕೊಳ್ಳುತ್ತ ಹೋಗಿ ದೇಶದ ಒಂದು ಪ್ರಗತಿಗೆ ನಾವು ಕಾರಣೀಭೂತರಾಗಬೇಕು ಹಾಗಾಗಿ ನಾವು ರೈತ ದೇಶದ ಪ್ರಗತಿಗೆ ಕಾರಣೀಭೂತರಾದ್ಮೇಲೆ ನಮಗೆ ನಾವು ದೇಶಕ್ಕೆ ಎಷ್ಟು ನಾವು ಆರಿ ಬೆಳೆ ಎಷ್ಟು ಬೆಳೇನ ಬೆಳೆದು ಕೊಟ್ಟಿದ್ದೇವೆ ಜನರಿಗೆ ಎಷ್ಟು ಅನುಕೂಲ ಆಗ್ತಿದೆ ಎಂದು ಒಂದು ಒಳ್ಳೆಯ ವಿಚಾರವನ್ನು ಮಾಡುತ್ತಾ ಆಮೇಲೆ ಏನೆಲ್ಲ ಕೆಲ್ಸಗಳು ಮಾಡುತ್ತೀರಿ ಎಂಬುದನ್ನು ವಿಚಾರ ಮೇಲಿಂದ ಮೇಲೆ ಪದೇ ಪಡೆದೇ ಮಾಡುತ್ತಿರಬೇಕು ನಮ್ಮ ಆರೋಗ್ಯ ಒಳ್ಳೆಯ ಉತ್ತಮನಾಗಬೇಕು ಆಮೇಲೆ ಎಲ್ಲ ಜನರಿಗೂ ಉತ್ತಮ ಆರೋಗ್ಯದಿಂದಿರಲು ಒಳ್ಳೆಯ ಕೆಲಸ ಕೃಷಿ ಕೆಲಸನೂ ಮಾಡಬೇಕು ಮಾಡಿ ಕೃಷಿಯಿಂದ ಬಂದಂಥ ಒಂದು ಆಹಾರವಿರಲಿ ಆಹಾರದಿಂದ ಜನರಿಗೆ ಉತ್ತಮ ನಾಗರೀಕನಾಗಿ ಬೆಳೆಯಲು ಒಂದು ಆ ಗಟ್ಟಿವಂತರಾಗಿ ಬೆಳೆಯಲಿಕ್ಕೆ ನಮಗೆ ಒಂದು ಶಕ್ತಿ ದೇವರು ಕರುಣಿಸಲಿ ಹೀಗಾಗಿ ನಾವು ದೇಶದ ಮಾದರಿಗೆ ಒಂದು ಉತ್ತಮ ನಾಗರೀಕನಾಗಬೇಕು ಹೀಗಾಗಿ ನಾವು ನಮ್ಮ ಕೆಲಸದಲ್ಲಿ ಒಳ್ಳೆಯ ಶ್ರದ್ಧೆ ನಿಷ್ಠೆಯಿಂದ ಕಾರ್ಯ ನಿರ್ವಹಿಸಿ ದೇಶದ ಪ್ರಗತಿಗೆ ನಾಗರೀಕ ನಾಗರೀಕನಾಗಬೇಕು ಉತ್ತಮ ರೈತನಾಗಬೇಕು ಹೀಗೆ ಉತ್ತಮ ನಾಗರೀಕನಾಗಲು ನಮ್ಮ ದೇಶದ ಸಲುವಾಗಿ ಇಷ್ಟೆಲ್ಲ ಅನುಕೂಲ ಇದೆ ಇವೆಲ್ಲ ಒಷ್ಟು ನಮ್ಮ ಶ್ರಮ ವಹಿಸಿ ನಾವು ಉತ್ತಮ ಬೆಳೆಯನ್ನು ಬೆಳೆಯಬೇಕು ನಾವು ಉದಾಹರ್ಣೆಗೆ ಎಂಟು ನಾಲ್ಕೈದು ತಾಸು ಬೆಳೆಯುವಂಥ ಬೆಳೆಯಲ್ಲಿ ಒಂದು ಇನ್ನೊಂದು ಎರಡು ಮೂರು ತಾಸು ಹೆಚ್ಚಿಗೆ ಬೆಳೆದು ರೈತರು ಒಳ್ಳೆಯ ಬೆಳೆ ಸಮೃದ್ಧ ಬೆಳೆಯನ್ನು ತೆಗಿಬೇಕು ತೆಗೆದು ದೇಶದ ಭದ್ರ ಬುನಾದಿಗೆ ನಾವು ಅಡಿಪಾಯರಾಗಬೇಕು ನಾವು ನಮಗೇನು ನಮಗೆ ನಾನು ಮಾಡ್ಕೊಳೋದ್ ದೇಶಕ್ಕೆ ಉತ್ತಮ ಒಂದು ಆಹಾರ ದೃಷ್ಟಿ ವಹಿಸುವಲ್ಲಿ ನಾವು ಸಹಾಯಕರಾಗಬೇಕು ನಾವು ಎಷ್ಟು ಸಹಾಯಕರಾಗ್ತೇವೆ ಎಂಬುದು ನಮ್ಮಲ್ಲಿ ದೇಶವು ನಮಗೆ ಒಳ್ಳೆಯ ಒಂದು ಸದೃಢವಾಗಿ ಬೆಳೆಯಲು ನಾವು ಹೊಲಗಳಲ್ಲಿ ಬೆಳೆಯುತ್ತಿರುವ ನಮ್ಮ ಬೆಳೆಯನ್ನು ಎಲ್ಲ ಜನರಿಗೆ ಹಂಚುತ್ತಾ ಹೋದರೆ ನಾವು ಜನರಿಂದ ಜನರಿಗಾಗಿ ಜನರಿಗೋಸ್ಕರವಾಗಿ ಸೇವೆ ಮಾಡುತ್ತೇವೆ ಜನಾರ್ಧನ ಸೇವೆಯೇ ಜನ ಸೇವೆ ಎಂಬ ಒಂದು ರೈತಾಪಿ ವರ್ಗದಲ್ಲಿ ಒಂದು ಮಾವ್ ಮನೋಭಾವನೆ ಬೆಳಿಬೇಕು ಬೆಳೆದು ಜನರಿಗಾಗಿ ನಾವು ಎಷ್ಟೊಂದು ಆಹಾರ ನಾವು ಪೂರೈಸಬೇಕೆಂಬುದನ್ನು ವಿಚಾರ ಮಾಡುತ್ತಾ ಹೋಗಿ ಒಳ್ಳೆಯ ಬೆಳೆಯನ್ನು ಬೆಳೆದು ದೇಶದ ಪ್ರಗತಿಗೆ ಕಾರಣೀಭೂತರಾಗಬೇಕು ಹೀಗಾಗಿ ದೇಶವು ನಮಗೇನು ದೇಶ ಕೊಟ್ಟಿದಕ್ಕಿಂತ ದೇಶಕ್ಕಾಗಿ ನಾವು ಆಹಾರ ಒಳ್ಳೆಯ ಪದ್ಧತಿಯಲ್ಲಿ ಬೆಳೆದು ದೇಶವು ಸದೃಢವಾಗಿ ಗಟ್ಟಿಯಾಗಿರಲು ನಾವೊಂದು ಉತ್ತಮ ನಾ ರೈತ ನಾಗರೀಕನಾಗಬೇಕು ಹೀಗಾಗಿ ರೈತರು ನಾವು ಎಷ್ಟೇ ಶ್ರಮವಹಿಸಿ ದುಡಿದರು ದೇಶದ ಪ್ರಗತಿಗೆ ಒಂದು ಉತ್ತಮ ರೈತಾಪಿ ವರ್ಗದ ಜನರು ಆಗ್ಬೇಕು ನಾವು ಅನೇಕ ತೊಂದರೆ ತೊಡಕುಗಳು ಬರುತ್ತದೆ ಅವನ್ನೆಲ್ಲ ಅಷ್ಟು ನಿಭಾಯಿಸ್ಕೊಂಡು ನಾವು ಏನೇನು ಕೆಲಸ ಮಾಡಬೇಕು ನಾವು ರೈತ ದೇಶಕ್ಕಾಗಿ ಏನು ಕೆಲಸ ಎಷ್ಟು ಆಹಾರ ಕೊಡಬೇಕು ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತದೆ ಎಂದು ವಿಚಾರ ಮಾಡಬೇಕು ವಿಚಾರ ಮಾಡಿ ದೇಶದ ಸಲುವಾಗಿ ನಾವು ಒಳ್ಳೆಯ ಉತ್ತಮ ನಾಗರೀಕನಾಗಬೇಕು ಉತ್ತಮ ರೈತನಾಗಬೇಕು ರೈತಾಪಿ ವರ್ಗದ ನಮ್ಮ ರೈತರಿಗೆ ಅನೇಕ ಸಮಯದಲ್ಲಿ ತೊಂದರೆ ಕಷ್ಟ ಕಾರ್ಪಣ್ಯಗಳು ಬರುತ್ತವೆ ಅವೆಲ್ಲವನ್ನು ನಾವು ಆ ರೈತನಿಗೆ ಒಂದು ಒಳ್ಳೆಯ ತಿಳುವಳಿಕೆ ಬುದ್ಧಿಯನ್ನು ತಿಳಿಸುತ್ತ ನೀವು ಹೀಗೆ ಮಾಡಬೇಕು ಹೀಗೆ ಬೆಳೆದರೆ ಇಂಥ ಬೆಳೆ ಹೆಚ್ಚಿನ ಲಾಭವಾಗುತ್ತೆ ಅಂತೇಳಿ ಒಬ್ರಿಗೊಬ್ಬರು ಒಂದು ಸಹಾಯ ಸಹಕಾರ ನೀಡುತ್ತ ರೈತರನ್ನು ಒಂದು ಉತ್ತಮ ಆರೋಗ್ಯವಾಗಿ ಬೆಳೆಯಲು ಉತ್ತಮ ಬೆಳೆ ಬೆಳೆಯಲು ಅವನಿಗೆ ಸಹಕಾರಿಯಾಗಬೇಕು ರೈತರು ರೈತರಿಂದ ಎಲ್ಲರಿಗೂ ಒಬ್ಬರಿಗೊಬ್ಬರು ಸಹಾಯ ಕೈ ಕೈ ಕೂಡಿದರೆ ಒಂದು ಚಪ್ಪಾಳೆ ಎಂಬುವ ಒಂದು ಪದದ ಒಂದು ನಿಯಮದಂತೆ ನಾವು ಎಲ್ಲ ರೈತರು ಒಂದು ಉತ್ತಮ ಬೆಳೆಯಿಂದಾಗಿ ಬೆಳೆಯೋದು ಆ ರೈತರು ದೇಶಕ್ಕೆ ಮಾರಕರಾಗಿ ಒಂದು ದೇಶದ ಪ್ರಗತಿಗೆ ಒಂದು ಕಾರಣೀಭೂತರಾಗಬೇಕು ದೇಶವು ಎಷ್ಟು ಮುಂದ್ವರಿತದೋ ರೈತಾಪಿ ಜನರಿಗೆ ಅಷ್ಟು ಅನುಕೂಲವಾಗುತ್ತದೆ ಹೀಗಾಗಿ ಒಂದು ಸಮಯದಲ್ಲಿ ರೈತರಿಗೆ ತೊಂದರೆ ಆಯಿತು ನಾವು ನಮ್ಮ ಬೆಳೆ ಒಂದು ಬೆಳೆ ವಿಮೆಯನ್ನು ಮಾಡಿಸಿಕೊಳ್ಳೋದು ರೈತರು ಬೆಳೆ ವಿಮೆಯನ್ನು ಮಾಡಿಸಿಕೊಂಡು ರೈತರು ದೇಶದ ಒಂದು ಆಸ್ತಿ ಕಾರಣೀಕರ್ತರಾಗಿ ಹೀಗಾಗಿ ದೇಶವು ನಾವು ದೇಶಕ್ಕಾಗಿ ಉತ್ತಮ ಆಹಾರವನ್ನು ಕೊಡ್ತಿದೀವಿ ಜನರು ಒಳ್ಳೆಯ ಆರೋಗ್ಯದಿಂದ ಇದ್ದು ನಮ್ಮ ಆರೋಗ್ಯದಿಂದ ಜನರು ಒಳ್ಳೆಯ ಒಂದು ಸದೃಢ ಗಟ್ಟಿವಂತರಾಗಿ ಬೆಳೆಯಲು ಅವರಿಗೆ ಅನುಕೂಲವಾಗ್ತದೆ ಅಂತ ನಾವು ಮುಂದಿನ ಒಂದು ನಮ್ಮ ಮ ಮಕ್ಕಳು ಮುಂದಿನ ಪೀಳಿಗೆವರೆಗೆ ಉತ್ತಮ ಒಂದು ಮಾರ್ಗದರ್ಶಕರಾಗಿ ರೈತರಿಂದ ನಾವು ನಾವು ರೈತರ ಮಕ್ಕಳು ಮುಂದೆ ಬೆಳೆಯುತ್ತ ದೇಶದ ಸಲುವಾಗಿ ಬೆಳಿಬೇಕು ದೇಶ ಬೆಳೆದು ದುಡಿಬೇಕು ದೇಶವು ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶಿನಿಯನ್ ನಾವು ಕೊಡಬೇಕು ರೈತರಿಂದ ರೈತರನ್ನು ನಾವು ಒಳ್ಳೆಯ ನಿರೀಕ್ಷೆ ಒಂದು ಬೆಳೆ ಫಸಲನ್ನು ನಿರೀಕ್ಷೆ ಮಾಡಿಕೊಂಡು ರೈತರು ನಾವು ಉತ್ತಮ ಆರೋಗ್ಯವಂತನಾಗಲು ಒಂದು ಗಟ್ಟಿ ಕಾರಣೀಭೂತರಾಗಬೇಕು ರೈತರು ನಾವು ಬೆಳೆದಂಥ ಒಂದು ಬೆಳೆಯಲ್ಲಿ ಯಾವ ಜನರಿಗೆ ಅನ್ಯಾಯಾಗದಂತೆ ಎಲ್ಲರೂ ಸಮನಾಗಿ ಹಂಚಿಕೊಂಡು ಒಂದು ಆಹಾರ ಉತ್ತಮ ನಾಗರಿಕನಾಗಿ ಉತ್ತಮ ಗಟ್ಟಿವಂತನಾಗಿ ಬೆಳೆಯಲು ದೇಶಕ್ಕೆ ಉತ್ತಮ ಪ್ರಜೆಯಾಗಿ ಬೆಳೆದು ರೈತರಿಂದ ನಾವು ಜನರು ಇದು ಒಂದು ಉತ್ತಮ ಕಾರ್ಯವನ್ನು ಕೈಗೊಂಡಿದ್ದೇವೆ ಅಂತ ನಾವು ತೋರ್ಸಿ ಕೊಟ್ಟಲ್ಲಿ ಇಡೀ ದೇಶವು ನಮಗೆ ಉತ್ತಮ ನಾಗರೀಕ ಒಂದು ಕಾರಣೀಭೂತರಾಗಬೇಕು ಹೀಗಾಗಿ ದೇಶದ ಜನಕ್ಕೆ ಒಳ್ಳೆಯ ಆಹಾರವನ್ನು ಭದ್ರತೆಯನ್ನು ಒದಗಿಸಿ ಕೊಟ್ಟು ದೇಶದ ಒಂದು ಬೆನ್ನೆಲುಬಿಗೆ ಕಾರಣೀಕರ್ತರಾಗಬೇಕು ದೇಶವು ಉತ್ತಮ ಮಾರ್ಗದಲ್ಲಿ ಬೆಳೆಯುತ್ತ ಸಾಗಿದಂತೆ ದೇಶದ ಭದ್ರಮನ ಅಡಿಪಾಯರಾಗಿ ರೈತರು ನಾವು ಹೊಲ ಗದ್ದೆಗಳಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತೇವೆ ಎಂದು ವಿಚಾರ ಮಾಡದೇ ನಾವು ಏನೆಲ್ಲ ಕೆಲಸವನ್ನು ಮಾಡಿ ದೇಶದ ಸಲುವಾಗಿ ನಾವು ಎಷ್ಟು ಆಹಾರವನ್ನು ಕೊಡುತ್ತೇವೆ ಎಂದು ವಿಚಾರ ಮಾಡುತ್ತ ನಾವು ಆಹಾರವನ್ನು ಬೆಳೆದು ನಮ್ಮ ರೈತರಿಗೆ ಒಂದು ದೇಶಕ್ಕೆ ಒಂದು ಕಾರಣೀಭೂತರಾಗಬೇಕು ಅಂತ ನಾವು ಹೇಳ್ಕೊಳ್ಳು ಇಷ್ಟು ನನ್ನ ಒಂದು ಅನಿಸಿಕೆ